ಕೆಲವರು ಇದ್ದಾರೆ ಅವರು ಕನ್ನಡ ಪ್ರಾದೇಶಿಕ ಭಾಷೆ ಮತ್ತು ರಾಷ್ಟ್ರೀಯ ಭಾಷೆಯಾದ ಹಿಂದಿ ಮತ್ತು ಅಂತಾರಾಷ್ಟ್ರೀಯ ಭಾಷೆಯಾದ ಇಂಗ್ಲಿಷ್ ಸಹ ಮಾತನಾಡಬಲ್ಲರು ಮತ್ತು ಇತರೆ ರಾಜ್ಯದ ಭಾಷೆಗಳಾದ ಪ್ರಾದೇಶಿಕ ಭಾಷೆಗಳಾದ ಕೆಲವರು ಮಾತಾಡುವ ಮಾತಾಡುತ್ತಾರೆ ಇನ್ನು ಕೆಲವರು ಅವರಿಗೆ ಬರದ ಕಾರಣ ರಾಷ್ಟ್ರೀಯ ಭಾಷೆಯಲ್ಲಿಯೇ ಮಾತನಾಡುತ್ತಾರೆ